ಸರ್ ರೀ ಹಾಂ ಹಾಂ ನಮಗೆ ಇಬ್ಬರು ಇಲ್ಲಿ ಧನ್ನೂರ್ ಧನ್ನೂರ್ ಐಗ್ರೊ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅದು ಅಲ್ಲ ರೀ ಅಲ್ಲಿ ಕೆಲಸ ಮಾಡ್ತೇವೆ ಅದ್ರ ಸಲೇಕ ರೆಂಟ್ ಬೇಕಾಗಿತ್ತು ಇಬ್ಬರಿಗೆ ಹಾಂ ಅದೇ ಅದ್ರದ್ದು ಆಸು ಪಾಸು ಎಲ್ಲರ ಸನ್ನಿ ಇದ್ದರು ಹುಡುಕಿ ಕೊಡ್ತೀರೇನೋ ಅಂತ ಅದ್ಕೆ ಕೇಳಿದೆ ಹ್ಞೂಂ ಹ್ಞೂಂ ಹಾಂ ಮತ್ತು ಅದು ಹೆಂಗೆ ಅದ ರೀ ಹೆಂಗೆ ಎಲ್ಲ ಫೆಸಿಲಿಟಿಸ್ ಅದು ಎಲ್ಲ ಫೆಸಿಲಿಟಿಸ್ ಅದು ಹೆಂಗೆ ಅವು ಅವು ಅವು ರೆಂಟಿಂದು

ಓನರದ್ದು ಹೆಂಗಿದೆ ರೀ

ಇಲ್ಲ ರೀ ನಮಗೆ ಯಾವಾಗ ಯಾವಾಗಾರ ನಮ್ದು ಕಂಪನಿತಿಲ್ಲ ವರ್ಕ್ ಫ್ರಮ್ ಹೋಮ್ ಮ್ ಇರ್ತಿರ್ತದೆ ಅದು ನಮ್ಮ ಮನೆಗೆ ಕೆಲಸ ಮಾಡ್ತಾ ಇರುತ್ತೆ ಆವಾಗ ಹಿಂಗೆ ಚಿಕ್ಕ ಚಿಕ್ಕ ಎಲ್ಲ ಬೇಡ ನನಗೆ ಯಾರದೂ ಭೀ ಓನರ್ದು ಅಲ್ಲಿ ಅವ್ರು ಮನೆಗೆ ಏನು ಭೀ ಡಾಗ್ ಅದು ಅದು ಏನು

ಹ್ಞೂಂ ಹಂಗೆ ಎಲೆಕ್ಟ್ರಿಸಿಟಿ ಹೆಂಗೆ ಅದ ರೀ ಯಾವಾಗ ಭೀ ಇರ್ತದ ಯಾಕಂದ್ರೆ ವಿಲೇಜ್ ಅದ ಅಲ್ಲ ಇದು ಯಾವಾಗ ಭೀ ಇರ್ತದೆ ಇಲ್ಲ ಅಂತಂದು ಹ್ಞೂಂ ಹ್ಞೂಂ ಹಾಂ ಅದು ಮತ್ತು ಹೆಂಗೆ ಸೇಫ್ ಅದ ರೀ ಅದು ಏರಿಯಾ ಹೆಂಗೆ ಒಬ್ರ ಬಂದು ಒಂದ್ಸಲ ಚೆಂದ ಇರಲ್ಲ ಸೇಫ್ಟಿ ಇರೋಲ್ಲ ಹ್ಞೂಂ

ಹ್ಞೂಂ ಹ್ಞೂಂ ಈಗ ಏನು ಸಾಮಾನದು ಎಲ್ಲ ಏನು ಫರ್ನಿಚರ್ಸ್ ಅದು ಅವ್ರದ್ದೇ ಅವರು ಏನು ನಾವು ನಮ್ಮಲ್ಲಿಂದ್ ತರ್ಬೇಕು ನೀರು ಅದು ರೀ ಹಾಂ ಹಾಂ ನೀರು ಅದು ರೀ ಚೆಂದ ಏನು ಫಿಲ್ಟರ್ ಅದು ಅವ ಏನು ಹಿಂಗೆ ನಾರ್ಮಲ್ ನೀರು

ಹ್ಞೂಂ ಹ್ಞೂಂ ಹಿಂಗೆ ಇದು ವಿಲೇಜ್ ಅದು ಅಲ್ಲರೀ ಇವೆಲ್ಲ ಏನು ಅಂತಾರೆ ಹಿಂಗೆ ಗ್ಯಾಸು ಅವೆಲ್ಲ ಬರ್ತಾವೆ ರೀ

ಹ್ಞೂಂ ಹ್ಞೂಂ ಹಾಂ ಹಾಂ ಯಾವ ಯಾಕೆ ರೀ ಹ್ಞೂಂ ಹಾಂ ಹ್ಞೂ ಆಯ್ತು ತಕ್ಕೊರಿ ಕೊಡಂಬ